ನಾನು ವೈಯಕ್ತಿಕವಾಗಿ ಅಡುಗೆ ಗೋಷ್ಠಿಗಳಲ್ಲಿ ಮತ್ತು ಅಡುಗೆ ತರಗತಿಗಳಂಥ ಪ್ರತ್ಯೇಕವಾಗಿ ಏನು ಹೋಗಿಲ್ಲಾ ಆದರೆ ನನಗೆ ಅಡ್ಗೆಗಳ್ ಹೊಸ ಹೊಸ ಅಡುಗೆಗಳ್ನ ಕಲಿಬೇಕು ಅಂದರೆ ತುಂಬಾ ಇಷ್ಟ ಅವು ನಾನು ಹೊಸ್ದಾಗಿ ಏನಾದರೂ ಕಲಿಬೇಕು ಅದನ್ನು ಮಾಡಿ ಬಡಿಸ್ಬೇಕು ಅನ್ನೋದಂದರೆ ತುಂಬಾ ಇಷ್ಟ ನನಗೆ